ನೀರು ಇಂದು ಅತ್ಯಂತ ಕಲುಷಿತವಾಗಿದೆ ನೀರಿನ ಆಕರಗಳಾದ ಕೆರೆ ನದಿ ಕುಂಟೆ ಎಲ್ಲವೂ ಕೂಡ ರಾಸಾಯನಿಕಗಳಿಂದ ತುಂಬಿ ಹೋಗಿದೆ ಸೊ ಹಾಗಾಗಿ ನೀರಿಗೆ ಪರದಾಟ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇತ್ತೀಚಿಗೆ ಕಾವೇರಿ ನೀರಿಗು ಪರದಾಟ ತಮಿಳುನಾಡಿಗೆ ಸೇರಿಬಿಟ್ಟಿದೆ ಎಲ್ಲೂ ನೀರಿಗೆ ಬರ ಹೀಗಾಗಿ ಉತ್ತಮ ಕುಡಿಯುವ ನೀರಿನ ಒಂದು ಬವಣೆ ಎಲ್ಲ ಕಡೆಗೂ ಜಾಸ್ತಿ ಆಗಿದೆ ಹಾಗಾಗಿ ಇರುವ ನೀರು ಹೀಗ ನಮ್ಮಮನೆಗಳಲ್ಲಿ ಬರ್ತಕ್ಕಂಥ ಮುನ್ಸಿಪಾಲ್ಟಿ ನೀರಾಗಿರ್ಬೋದು ಬೋರ್ವೆಲ್ ನೀರುಗಳಾಗಿರ್ಬೋದು ಎಲ್ಲೆಡೆ ಕಲುಷಿತವಾಗಿದೆ ಅಂಡರ್ ಗ್ರೌಂಡ್ ವಾಟರ್ ಅಂತರ್ಜಲ ವ್ಯವಸ್ಥೆಯಲ್ಲೂ ಕೂಡ ಕೆಲವೊಂದ್ಸರಿ ನಾವು ಶುದ್ಧವಾದ ನೀರನ್ನು ಕಾಣಲಿಕ್ಕೆ ಕಡಿಮೆ ಹಾಗಾಗಿ ನಾವು ಇರುವ ನೀರನ್ನು ಯಾವ ರೀತಿ ಶುದ್ಧೀಕರಣ ಮಾಡಿಕೋಬೇಕು ಎಷ್ಟೊಂದು ಜನ ಮನೆಗಳಲ್ಲಿ ಪ್ಯೂರಿಫೈಯರ್ಗಳನ್ನು ಹಾಕೊಂಡಿರ್ತರೆ ಮತ್ತು ಅಥವಾ ಜಿಲ್ಲೆಯಲ್ಲಿ ಅಲ್ಲಿ ಇಲ್ಲಿ ಸುಮಾರು ತಾ ಸಿಟಿಗಳಲ್ಲಿ ಶುದ್ಧೀಕರಣ ಯಂತ್ರಗಳನ್ನು ಬಳಸಿ ನೀರನ್ನು ಸರಬರಾಜು ಮಾಡ್ತಿರ್ತಾರೆ ಆದರೆ ಮನೆಯಲ್ಲೇ ನಾವು ಅತ್ಯಂತ ಸರಳವಾಗಿ ನೀರನ್ನು ಹೇಗೆ ಶುದ್ಧೀಕರಣ ಮಾಡ್ಕೊಬೋದು ಅಂತಂದರೆ ಮೊದಲ್ನೇದಾಗಿ ನೀರನ್ನು ಕುದಿಸಿ ಕುಡಿ ಆರಿಸಿ ಕುಡಿಯೋದರಿಂದ ಅದರಲ್ಲಿರುವ ಎಲ್ಲ ಕ್ರಿಮಿನಾಶಕಗಳನ್ನ ನಾವು ನಿ ಕ್ರಿಮಿಗಳಿಂದ ಅದನ್ನು ದೂರ ಮಾಡ್ಬೋದು ನೀರನ್ನು ಸ್ವಚ್ಛ ಮಾಡ್ಬೋದು ಇನ್ನೊಂದು ಅದೇ ಕಾಯಿಸಿದ ನೀರಿಗೆ ಒಂದೆರಡು ಲವಂಗ ಹಾಕಿ ಬಿಟ್ಟು ಆ ನೀರನ್ನು ಕುಡಿಯೋದರಿಂದ ಕೂಡ ನೀರು ಅತ್ಯಂತ ಶುದ್ಧವಾಗುತ್ತದೆ ಅಂತಹ ನೀರನ್ನ ಕುಡಿಯೋದರಿಂದ ನಮಗೆ ಕಾಯಿಲೆಗಳಿಂದ ದೂರ ಇರ್ಬೋದು ಹಾಗೆ ನಮ್ಮಲ್ಲಿ ಇಮ್ಯುನಿಟಿ ಕೂಡ ಬೆಳ್ಸಿಕೊಳ್ಬೋದು ಅಂಥ ನೀರನ್ನು ಕುಡಿದ್ರೆ ಹಾಗಾಗಿ ನೀರನ್ನು ಆದಷ್ಟು ಮನೆಗಳಲ್ಲೇ ನಾವು ಸರಳ ಮನೆಮದ್ದುಗಳಿಂದ ನೀರನ್ನು ಶುದ್ಧೀಕರಣ ಮಾಡಿಕೊಂಡು ಬಳಸ್ಕೊಬೇಕಾಗಿದೆ ಅನ್ನೋದು ಇಂದಿನ ಚರ್ಚೆಯ ವಿಷಯ ಆಗಿದೆ ನಮಸ್ಕಾರ